ನಮ್ಮ ಜಿಲ್ಲೆಯಲ್ಲಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನಾವು ಪ್ರತಿದಿನ ಆಶಿಸುವುದೇನಂದರೆ ಕಲಿಕೆ ಆರ್ಥಿಕ ಸಮಸ್ಯೆಗಳಲ್ಲಿ ಯಾವುದೇ ತೊಂದರೆ ಇಲ್ಲ ನಮ್ಮ ಜಿಲ್ಲೆಯಲ್ಲಿ ಸರ್ಕಾರಿ ಬಸ್ಸುಗಳ ಸಮಸ್ಯೆ ಇದೆ ಅಂದರೆ ಸೋಮವಾರ ಬೆಳಿಗ್ಗೆ ಶಾಲಾ ಕಾಲೇಜುಗಳ ಹೋಗಲು ಬಸ್ಸುಗಳು ಸರಿಯಾದ ಸಮಯಕ್ಕೆ ಬರೋದಿಲ್ಲ ಬಂದರೂ ಬಸ್ಸು ತುಂಬ ರಷ್ ಇರುತ್ತವೆ ನಿರುದ್ಯೋಗ ಅಂತೂ ಇಲ್ಲವೇ ಇಲ್ಲ ಯಾಕಂದರೆ ತುಂಬ ಜನ ಕೋಲಾರ ಜಿಲ್ಲೆಯಲ್ಲಿ ಖಾಸಗಿ ಕಂಪ್ನಿಗಳಿಗೆ ಹೆಚ್ಚಾಗಿ ಹೋಗ್ತಾರೆ ಉದ್ಯೋಗದಲ್ಲಿ ಪ್ರಗತಿ ಕಂಡಿದೆ ರಸ್ತೆಗ್ಳ ನಿರ್ಮಾಣ ಸರಿಯಾಗಿಲ್ಲ ಇದರಲ್ಲಿ ಈ ತಾರು ರಸ್ತೆಗ್ಳು ಹಾಕಿದ್ದಾರೆ ತಾರು ಕಿತ್ತೋಗಿದೆ ಮತ್ತು ಅದನ್ನು ಸರಿ ಪಡಿಸೋವ್ರು ಯಾರೂ ಮುಂದಾಗಲಿಲ್ಲ ಜಿಲ್ಲಾಡಳ್ತವೂ ಸರಿ ಸರ್ಯಾಗಿ ಮುಂದಾಗಲಿಲ್ಲ ಈ ನಾಯಕರಂತೂ ವೋಟ್ ಸಮಯ್ದಲ್ಲಿ ಮಾತ್ರ ಬರ್ತಾರೆ ಮತ್ತೆ ಕೆಲಸಕ್ಕೆ ಕೈ ಜೋಡಿಸೋದಿಲ್ಲ